ಹೌದು ಹೇಳಿ ನಮ್ಮ ಹತ್ರ ಇಡ್ಲಿ ವಡೆ ಪೂರಿ ದೋಸೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಅವೆಲ್ಲ ಸಿಗುತ್ತೆ ಹಾಂ ಮಸಾಲೆ ದೋಸೆ ಇದೆ ಸೆಟ್ ದೋಸೆ ಇದೆ ಹಾಂ ಆಂ ಹಾಂ ಸಿಗುತ್ತೆ ಮಸಾಲೆ ದೋಸೆ ಸೆಟ್ ದೋಸೆ ಆಮೇಲೆ ಆನಿಯನ್ ದೋಸೆ ಆಂ ಹಾಂ ಹಾಂ ಹಾಂ ಹಾಂ ಓಕೆ ಸರೂ ಮಸಾಲೆ ದೋಸೆನೇ ಬೇಕಾಗಿರೋದ ನಿಮಗೆ ಹಾಂ ಹಾಂ ಹಾಂ ಹಾಂ ಆಂ ಸಿಗುತ್ತೆ ಜ್ಯೂಸ್ ಐಟಮ್ ಸಿಗುತ್ತೆ ರೈಸ್ ಐಟಮ್ ಸಿಗುತ್ತೆ ನಿಮಗೆ ಬೇಕಾಗಿರೋದು ಮಸಾಲೆ ದೋಸೆ ಐಟಮ್ ಅಂದ್ರೆ ನಿಮಗೆ ಸೆಟ್ ದೋಸೆ ಮಸಾಲೆ ದೋಸೆ ಆನಿಯನ್ ದೋಸೆ ಆಮೇಲೆ ಅವೆಲ್ಲ ಸಿಗುತ್ತೆ ಸರ್

ಆಂ ಹಾಂ ಹಾಂ ಓಕೆ ಓಕೆ ಓಕೆ ಓಕೆ ಓಕ್ ಸರ್ ಎಲ್ಲಿ ಇದು ಹಾಂ ಹಾಂ ಹಾಂ ಹಾಂ ಓಕೆ ಸರ್ ಈಗ ಸ ಪಾರ್ಸಲ್ ಮಾಡಬೇಕು ಅಂದ್ರೆ ಮಸಾಲೆ ದೋಸೆ ಅವೆಲ್ಲ ನಿಮಗೆ ಪಾರ್ಸಲ್ ಮಾಡಬೇಕಂತೆ ಓಕೆ

ಸರ್ ಡೆಲಿವರೀ ನಿಮ್ಗೆ ಒಂದು ಹಾಫ್ ಆ್ಯನ್ ಅವರಲ್ಲಿ ಒಳಗೆ ಆಗುತ್ತೆ ಬಟ್ ಎಲ್ಲ ನಿಮ್ಗೆ ಪಾರ್ಸಲ್ ಅಂದರೆ ನಿಮಗೆ ಒಂದು ಐದು ರೂಪಾಯಿ ರೈಝಾಗುತ್ತೆ ಸರ್ ಹಾಂ ಒಂದು ಮಸಾಲೆ ದೋಸೆ ತೊಗೊಂಡರೆ ಐದು ರೂಪಾಯಿ ಪಾರ್ಸಲ್ ಅಲ್ಲವಾ ಸೊ ಐದು ರೂಪಾಯಿ ಹಾಂ ಜಾಸ್ತಿ ಆಗುತ್ತೆ ಬಟ್ ಆಂ ಅಷ್ಟೇ ಆಮೇಲೆ ಡೆಲಿವರಿ ಚಾರ್ಜಸ್ ಕೊಡಬೇಕಾಗತ್ತೆ ಓಕೆ ಮತ್ತೇನು ಬೇಕು ಸರ್ ಓಕೆ ಜ್ಯೂಸಲ್ಲಿ ನಿಮಗೆ ಯಾವ್ದು ವಾಟ್ರ್ಮೆಲನ ಓಕೆ ಹಾಂ ಹಾಂ ಹಾಂ ಹಾಂ ರೈಸ್ ಐಟಮ್ಸ್ ಏನಾರೂ ಬೇಕಾ ರೈಸ್ ರೈಸ್ ಐಟಮ್ಮಲ್ಲಿ ನಿಮಗೆ ಪಲಾವ್ ಪಲಾವ್ ಮತ್ತು ಇದು ಇದೆ ಏನು ರೈಸ್ ಬಾತ್ ಟಮಟ ಬಾತ್ ಚಿತ್ರಾನ್ನ ಲೆಮೆನ್ ರೈಸು ಮೊಸರನ್ನ ಅವೆಲ್ಲ ಇದೆ ಓಕೆ ನಿಮಗೆ ದೋಸೆ ಎಷ್ಟು ಬೇಕು ಓಕೆ ಆಂ

ಹಾಂ ಓಕೆ ಓಕೆ

ಓಕೆ ಓಕೆ ಓಕೆ ಓಕೆ ಸರ್ ಆಯಿತು ಡೆಲವರಿ ಮಾಡ್ತೀವಿ ಆಂ ಹಾಂ ಇದೆ ಇದೆ ಇದೆ ರೂಮ್ಸಿದೆ ನಿಮ್ಗೆ ಒನ್ ಡೇಗೆ ಒನ್ ಡೇಗೆ ಅಂದರೆ ಫೋರ್ ನೈನ್ಟಿ ನೈನ್ ಬೀಳುತ್ತೆ ಆಮೇಲೆ ನಿಮಗೆ ಫ್ಯಾಮಿಲಿ ಬರ್ತೀನಿ ಅಂದರೆ ನಿಮಗೆ ಟೂ ತೌಝಣಿಂದ ಸರ್ ನಿಮಗೆ ಸಿಕ್ಸ್ ತೌಝಣ್ವರೆಗೂ ಇರುತ್ತೆ

ಓಕೆ ಓಕೆ ಎ ಸಿ ಎ ಸಿ ಇರುತ್ತೆ ಸರ್ ಎ ಸಿ ಎಲ್ಲ ಇರುತ್ತೆ ಕರ್ಕೊಂಡ್ಬನ್ನಿ ಮಾಡಿಸ್ತೀನ್ ಓಕೆ ಸರ್ ಈಗ ಡೆಲಿವರಿ ಕಳ್ಸಿ ಹಾಂ ಹಾಂ ಓಕೆ ಓಕೆ ಓಕೆ ಓಕೆ ಸರ್ ಓಕೆ ತ್ಯಾಂಕ್ ಯು